ನಮ್ಮ ಮೆಚ್ಚಿನ ಪುಸ್ತಕಗಳು ಬಂದು ನಮ್ಮ ಭಗವದ್ಗೀತೆ ರಾಮಾಯಣ ತಪೋವನ್ ಪ್ರಸಾದ್ ಮತ್ತು ತುಂಬ ಜನ ಕುವೆಂಪು ಅವ್ರು ಬರ್ದಿರೊಂಥ ಪುಸ್ತಕಗಳು ಮತ್ತು ನಮ್ಮ ಆ್ಯಕ್ಟ್ರಸ್ ಕನ್ನಡ ಆ್ಯಕ್ಟ್ರಸ್ ಅಂತ ರಮೇಶ್ ಅರವಿಂದ್ ಸರ್ ಬರ್ದಿರೋಂಥ ಪ್ರೀತಿಯಿಂದ ರಮೇಶ ಈ ಥರದ್ದು ಪುಸ್ತಕಗಳು ನನಗಿಷ್ಟ ಸಿನಿಮಾ ಬಂದು ಕಾಂತಾರ ಸಿನಿಮಾ ಟಿ ವಿ ಶೋ ಚಂದನ ಚಾನಲಲ್ಲಿ ಬರುವಂತಹ ಥಟ್ ಅಂತ ಹೇಳಿ ಯಾಕೆ ನಾನು ಈ ಪುಸ್ತಕಗಳು ಇದೇ ಸಿನಿಮಾ ಇದೇ ಟಿ ವಿ ಶೋ ಹೇಳ್ತಾ ಇದ್ದೀನಿ ಅಂದರೆ ಪುಸ್ತಕಗಳು ಓದೋದ್ರಿಂದ ನಮ್ಮ ಜ್ಞಾನ ಬೆಳೆಯುತ್ತೆ ಮತ್ತು ನಮಗೆ ಪೇಶನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಜಿ ಜೀವನದಲ್ಲಿ ಪೇಶನ್ಸ್ ಅನ್ನೋದು ತುಂಬ ಮುಖ್ಯ ಸಿನ್ಮಾ ಅಂತ ಬಂದರೆ ಕಾಂತಾರ ಟೂ ಮತ್ತು ಮೇಡಮ್ ಗೀತಾ ಅಂತ ಸಿನ್ಮಾ ನನಗೆ ಪರ್ಸ್ನಲ್ ಕಾಂತಾರ ಸಿನಿಮಾ ಮತ್ತು ಗಿ ಮೇಡಮ್ ಗೀತಾ ಅನ್ನೊಂಥ ಸಿನ್ಮಾ ನನ್ಗೆ ತುಂಬ ಇಷ್ಟ ಕಾಂತಾರ ಸಿನಿಮಾ ಯಾಕೆ ಇಷ್ಟ ಅಂತ ಅಂತಂದರೆ ಎಲ್ಲ ಈಗ ಶುರುವಾಗಿದೆ ಏನದು ಸನಾತನ ಸನಾತನ ಧರ್ಮ ಅನ್ನೋದು ಎಲ್ಲ ಕಳೆದು ಹೋಗ್ತಾಯಿದೆ ಆದರೆ ಈಗ ಲವ್ ಮೂವೀಸು ಅದು ಇದು ಏನು ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಈ ಸಂಪಾದನೆ ಅನ್ನೋದ್ರಲ್ಲಿ ನಮ್ಮ ಸನಾತನ ಇನ್ನೂ ಉಳುಸ್ಕೊಂಡ್ ಈ ಥರ ಇದೆ ಇದು ನಿಜಾನೇ ಅಂತ ತೋರ್ಸ್ಕೊಟಂತ ಮೂವಿ ಬಂದ್ಬಿಟ್ಟು ಕಾಂತಾರ ಸೊ ನಮಗೆ ಜೀವನದಲ್ಲಿ ಏನು ಹೇಳ್ತಾರೆ ನಾವು ಡೆವಲಪ್ ಆಗೋದು ಇಂಪ್ರೂವ್ ಆಗೋದು ಮೊಡ್ರನೈಜ್ ಆಗೋದು ಎಷ್ಟು ಇಂಪಾರ್ಟೆಂಟೊ ನಮ್ಮ ಸನಾತನ ಧರ್ಮ ಆಗ್ಬೋದು ಸನಾತನತೆ ಅನ್ನೊ ಏನು ಆಚಾರ ಇದೆ ಅದನ್ನು ಮರೆಯದೇ ಇರುವಂಥದ್ದು ಸಹ ಅಷ್ಟೇ ಮುಖ್ಯ ಸೊ ಈ ಥರ ಸಿನಿಮಾಸ್ ಬಂದಾಗ ನಮಗೆ ನಾವು ಎಚ್ಚೆತ್ಕೊಳ್ಳೋ ಅಂಥದ್ದು ಇದೆ ಯಾಕಂದರೆ ಇದು ಸಿನಿಮಾ ಜಗತ್ತು ಅಂತನೇ ಇದೆ ಮತ್ತೆ ಮ್ಯಾಡಮ್ ಗೀತಾ ಅನ್ನೊ ಮೂವಿ ಯಾಕಿಷ್ಟ ಅಂತಂದರೆ ಅದರಲ್ಲಿ ಜ್ಯೋತಿಕಾ ಅವರು ಅವರು ಒಬ್ಬರು ಸೋಲ್ಜರ್ ಆಗಿದ್ದು ಟೀಚರ್ ಆದರೂ ಸಹ ಅವರ ಕರ್ತವ್ಯವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಎಷ್ಟೊಂದು ಜನ ಆ ಮೂವಿನ ನೋಡಿ ಮ್ಯಾಡಮ್ ಗೀತಾ ಮೂವಿನ ನೋಡಿ ಇನ್ಸ್ಪೈರ್ ಆಗಿ ಟೀಚರ್ಸ್ ಆಗುವಂತವ್ರು ಇದ್ದಾರೆ ಸೊ ಒಬ್ರು ಟೀಚರ್ ಅಂದರೆ ಒಂದು ಸ್ಕೂಲನ್ನ ಬರೀ ಹಾಳು ಮಾಡೋರೆ ಅಲ್ಲ ಉದ್ಧಾರ ಮಾಡೋರೂ ಇರ್ತಾರೆ ಅನ್ನೋದಕ್ಕೆ ಆ ಥರ ಮೂವಿ ಅಂತ ನಾನು ಹೇಳೊದಿಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ ಟಿ ವಿ ಶೋ ಥಟ್ ಅಂತ ಹೇಳಿ ಥಟ್ ಅಂತ ಹೇಳಿ ಕಾರ್ಯಕ್ರಮ ಯಾಕೆ ಅಂತಂದರೆ ಆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳೊದು ನಮಗೆ ಎಲ್ಲ ಹತ್ತಿರನು ಎಲ್ಲ ಹತ್ತಿರ ಸಮಯ ಸಿಗತ್ತೆ ಅಂತ ನಾವು ಹೇಳೊದಕ್ಕೆ ಆಗೋದಿಲ್ಲ ಆ ಸಿಕ್ಕಂಥ ಸಮಯದಲ್ಲಿ ಪ್ರಶ್ನೆಗಳನ್ನ ಕೇಳಿ ಅದನ್ನು ನೋಡೋರ್ಗು ಜ್ಞಾನ ಭಂಡಾರ ಅನ್ನೋದು ಜಾಸ್ತಿ ಆಗತ್ತೆ ಅವ್ರಿಗೂ ಜಾಸ್ತಿ ಆಗತ್ತೆ ಹಾಗಾಗಿ ಆ ಕಾರ್ಯಕ್ರಮ ನನಗೆ ಇಷ್ಟ